ಹಾಂ ಈ ಕೇಳಾತಕ್ ನೋಡ್ರಿ ಹೇಳ್ರಿಯ ಏನ ಮಾತ್ರೆದು ಏನು ಸರ್ಯಾಗಿ ಟೈಮ್ ಟೈಮ್ ತಗೋಳಾತ್ರಿ ಇಲ್ರಿ ಗುಳ್ಗಿದು ಈಗೇನು ಆರೋಗ್ಯ ಎಲ್ಲ ಬರಾಬರಿ ಅದ ಅಲ್ರಿ ಹಾಂ ಸ್ವಲ್ಪ ಪೇನ್ ಅದ ಏನಾರಿ ಏನಕ್ಕೆ ಪೇನ್ ಇದೆ ಅಂದರೆ ಟ್ಯಾಬ್ಲೆಟ್ಸಿಗೆ ಕಯ್ಯಾ ಅದು ಅಂದ್ರೆ ಮೊದಲಿಗೆ ಕರೆಕ್ಟಾಯ್ ಮೂವ್ಮೆಂಟ್ ಆಗ್ತಿದೆ ಈಗೆಲ್ಲ ಈ ಫಿಂಗರ್ಸ್ ಹಿಂಗೆ ಬಟ್ ಅದು ಎಲ್ಲ ಮೂವ್ಮೆಂಟ್ ಆಗತನ್ ರೀ ಈಗ ಬೆಳಗ್ಗೆ ನೀವು ಖಾಲಿ ಹೊಟ್ಟೇಲಿ ಸೊಲ್ಪ ಬಿಸಿ ನೀರು ಕುಡ್ರಿ ಸೊಲ್ಪ ಬಿಸಿ ನೀರು ಕುಡ್ರಿ ಸ್ವಲ್ಪ ಯೋಗ ಅದು ಮಾಡರಿ ಸ್ವಲ್ಪ ಯೋಗ ಅದು ಸ್ವಲ್ಪ ವಾಕಿಂಗ್ ಮಾಡ್ರಿ ವಾಕಿಂಗ್ ಮಾ ಹಾಂ ವಾಕಿಂಗ್ ಹಾಂ ವಾಕಿಂಗ್ ಮಾಡ್ರಿ ನಂತರ ನಿಮ್ಗೆ ಪ್ ಇದ್ರುದೂ ಎಸ್ಲ್ಯಾಕ್ ಗುಳ್ಗಿ ಕೊಟ್ವಿ ಕೊಟ್ಟೆ ಕೊಟ್ಟೆ ನೋಡಿ ಟ್ಯಾಬ್ಲೆಟ್ಸ್ ಪಿತ್ತಿಂದು ಪಿತ್ತ ಆಗಲಾರದಂಗ ಅದನ್ನೊಂದು ಹಾಂ ಅದೊಂದು ಟ್ಯಾಬ್ಲೆಟ್ಸ್ ತಗೋಳ್ರಿ ನೆಕ್ಸ್ಟೂ ಒಂದು ಅರ್ಧ ತಾಸು ಬಿಟ್ಟು ಊಟ ಮಾಡ್ರಿ ಊಟ ಮಾಡಿಬಿಟ್ಟಿನ್ನ ಮತ್ತನ್ನ ಮತ್ತೊಂದು ಮತ್ತೊಂದು ಮಾತ್ರೆ ಟ್ಯಾಬ್ಲೇಟ್ಸ್ ಕೊಟ್ಟಿದ್ದರೆ ಅದನ್ನ ತಗೋಳ್ರಿ ಹಾಂ ಕರೆಕ್ಟ್ ಟೈಮ್ ಟು ಟೈಮ್ ಗುಳ್ಗಿ ತಗೋರಿ ನೀವು ಅಂದ್ರೆ ಮತ್ತೊಂದು ಹದಿನೈದು ದಿನ ಬಿಟಿಂದ ಬಂದು ನೀವು ನಮಗೆ ಚೆಕ್ ಅಪ್ ಮಾಡಿಸ್ಕೊಂಡು ಹೋಗ್ರಿ ಬಂದು ರೀ

ಹಾಂ ಭೇಟಿಯಾಯ್ರಿ ಈಗ ಊಟದ್ದು ಎಲ್ಲ ಕರೆಕ್ಟ್ ನಿಮ್ಗ ಇದು ಆಗ ತೈಯ ಆಗಾಕೆ ಹತ್ತಿತಿಲ್ರಿ ಕರೆಕ್ಟ್ ಹಾಂ ಸಮಯಕ್ಕೆ ಸರಿಯಾಗಿ ನಿಮ್ಗ ಹಸಿವು ನಿದ್ರೆ ಅದು ಎಲ್ಲ ಸರಿಯಾಗಿ ಆಗ ಅಂಥದ್ ರಾತ್ರಿ ನಿದ್ದೆ ಸರಿಯಾಗಿ ಇಲ್ಲಲ್ರಿ ಸೊಲ್ಪ ರಾತ್ರಿ ನೀವು ಸೊಲ್ಪ ಊಟ ಸೊಲ್ಪ ಕಮ್ಮಿ ಉಣ್ರಿ ಸೊಲ್ಪ ಲೈಟಾಯ್ ಲೈಟ್ ವೆಯ್ಟ್ ಅಷ್ಟೇ ಫುಡ್ ತಗೋರಿ ಹಾಂ ಅಂದರೆ ಕರೆಕ್ಟಾಗಿ ಆಗ್ತದ ಮತ್ತು ಸೊಲ್ಪ ಇನ್ನೊಂದು ನೆಕ್ಸ್ಟ್ ಟೈಮ್ ನೀವು ಬಂದಾಗ ನಾವೊಂದು ಹಸಿವು ಒಂದು ಬೇರೆ ಟಾನಿಕ್ ಬರಿತೀವ್ರಿ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಬರ್ರಿ ಹದಿನೈದು ದಿನ ಬಿಟ್ಟು ಬರ್ರಿ ಹಾಂ ರೀ ಹಾಂ ರೀ ಆವಾಗ ಬರೀತೀನಿ ಅಲ್ರಿ ಹಾಂ ಅದ್ನೇ ಹಾಂ ಅಷ್ಟು ಮುಗಿದ ಮೇಲೆ ಬರ್ರಿ ಹಾಶ್ ಹಾಂ ಹಾಂ